ನಾನು ತೂಕ ಕಡ್ಮೆ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀನಿ ಅಂತಂದರೆ ಮಾರ್ನಿಂಗ್ ಟೈಮು ಎದ್ದೆಟ್ಲೆ ಜೇನು ತುಪ್ಪ ಬಿಸ್ನೀರಲ್ಲಿ ಹಾಕೊಂಡು ಜೇನು ತುಪ್ಪ ಹಾಕೊಂಡು ಒಂದೆರಡು ಸ್ಪೂನು ನಿಂಬೆ ಹಣ್ಣು ರಸಂ ಅದ್ರಲ್ಲಿ ಹಾಕೊಂಡು ಕುಡಿತೀನಿ ಮಾರ್ನಿಂಗು ಫ್ರೆಶ್ ಅಪ್ ಆಗಿಬಿಟ್ಟು ಖಾಲಿ ಹೊಟ್ಟೆಲೆ ದಿನಾ ಅಂತಂದರೆ ಕಷಾಯ ಮಾಡ್ಕೊಂಡು ಕುಡಿತೀನಿ ಹೇಗೆ ಅಂತಂದರೆ ಜೀರಿಗೆ ಇಲ್ಲ ಮೆಣಸು ಪುದೀನ ತುಳಿಸಿ ಈ ಥರ ಹಾಕೊಂಡು ಕುಡಿತಿರ್ತೀನಿ ಸ್ವಲ್ಪ ಬೊಜ್ಜುಗಲೆಲ್ಲ ಕರೀಲಿ ಬೆಲ್ಲಿ ಫ್ಯಾಟ್ಗಲೆಲ್ಲ ಕರಗಬೇಕು ಅಂತ ಅನ್ಬಿಟ್ಟು ಅದಂತು ಅಂದ್ಮೇಲೆ ಎಕ್ಸರ್ಸೈಸ್ ಮಾಡ್ತಿರ್ತೀನಿ ಸುಮ್ಮನೆ ನಿಂತಿದ್ದ ಜಾಗದಲ್ಲಿ ಕುತ್ಕೊಂಡು ಇಲ್ಲ ಮಲ್ಕೊಂಡು ಈ ಥರ ಎಲ್ಲಾ ಎಕ್ಸರ್ಸೈಸ್ ಮಾಡ್ತಿದ್ದರೆ ಸ್ವಲ್ಪ ಫ್ಯಾಟ್ ಅಂಶ ಎಲ್ಲ ಕರಿಯುತ್ತೆ ಅಂತ ಅಂದ್ಕೊಂಡು ಇಲ್ಲಂತಂದರೆ ಎಕ್ಸ ಔಟ್ಸೈಡು ವಾಕಿಂಗ್ ಹೋಗ್ತಿರ್ತೀನಿ ಇಲ್ಲ ಪಾರ್ಕಲ್ಲಿ ಸು ಕೊರೋನ ಟೈಮಲ್ಲಿ ಹೋಗ್ತಿದ್ವಿ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ವಾಕಿಂಗ್ ಹೋಗ್ಬಿಟ್ಟು ಅಲ್ಲಿ ಎಕ್ಸರ್ಸೈಸ್ ಮಾಡ್ಕೊಬರ್ತೀವಿ ಅವಾಗ ಸಣ್ಣ ಇದ್ದೆ ಮತ್ತು ಈಗ ದಪ್ಪಾಗಿರೋದಿಕ್ಕೆ ಟ್ರೈ ಮಾಡ್ತಿದ್ದೀನಿ ಏನು ಸಿಗ್ತಿಲ್ಲ ಜಾಸ್ತಿ ನಾನು ಯೂಟ್ಯೂಬ್ ಚಾನೆಲ್ ನೋಡ್ತಿರ್ತೀನಿ ಆದರೆ ನನಗೆ ಸಿಕ್ಕಿರೋದು ಒಂದೇ ಮನೆ ಮದ್ದು ಜೇನು ತುಪ್ಪ ಜೇನು ಬಿಸ್ನೀರಲ್ಲಿ ಜೇನು ತುಪ್ಪ ಎರಡು ಸ್ಪೂನ್ ಹಾಕೊಂಡು ನಿಂಬೆ ಹಣ್ಣು ರಸ ಹಾಕೊಂಡು ಕುಡಿಬೇಕು ಅದಾದ್ಮೇಲೆ ದಪ್ಪ ಇದ್ದರೂ ಜಾಸ್ತಿ ಕಾಯಿಲೆಗಳು ಬರ್ತಿರುತ್ತೆ ಶುಗರು ಇಲ್ಲ ಕೊಲೆಸ್ಟ್ರಾಲ್ ಏ ಜಾಸ್ತಿ ಆಗೋದು ಶುಗರ್ ಯಾಕೆ ಬರುತ್ತೆ ಅಂತಂದರೆ ಜಾಸ್ತಿ ಅನ್ನ ತಿಂತಿರ್ತೀವಿ ಅಲ್ಲವಾ ಆವಾಗ ಇನ್ಸುಲಿನಲ್ಲಿ ಗ್ಲುಕೋಸ್ ಕಮ್ಮಿ ಆಗ್ತಿರುತ್ತೆ ಆವಾಗ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಆವಾಗ ನಾವು ಅನ್ನ ತಿನ್ನೋದನ್ನ ಬಿಡಬೇಕಾಗುತ್ತೆ ಬರಿ ಮುದ್ದೆ ಇದೆ ಅದಕ್ಕೆ ಆ ಥರದೆಲ್ಲ ತಿಂದು ದಪ್ಪಾಗಿ ನೋವು ಬರ್ಸ್ಕೊಳೋದ್ಗಿಂತ ಸಣ್ಣಾಗಿ ಸಣ್ಣ ಇದ್ದು ಆರೋಗ್ಯವಾಗಿರ್ಬೋದು ಅಲ್ಲಾಂತ ನಾನು ಯೂಸ್ ಮಾಡ್ಕೊತೀನಿ ಅವ್ಗಳನ್ನ ಸಣ್ಣ ಆಗೋದಕ್ಕೆ ಎಕ್ಸರ್ಸೈಸ್ ಮಾಡಬೇಕು ಯೋಗ ಮಾಡಬೇಕು ಆಮೇಲೆ ಸ್ಲಾ ಮಾರ್ನಿಂಗ್ ಟೈಮ್ ಸ್ಲಿಪ್ಪಿಂಗ್ ಆಡ್ತಿದ್ರ್ನು ಸಣ್ಣ ಅಟೋಮೆಟಿಕಾಗಿ ಆಗ್ತಾರೆ ಸ್ವಲ್ಪ ಗೇಮ್ಸು ಆಡ್ತಿರಬೇಕು ಕೆಲಸವೂ ಮಾಡ್ತಿರಬೇಕು ಜಾಸ್ತಿ ಕೆಲಸ ಮಾಡಬೇಕಂತಲ್ಲ ಒಂದು ಒಂದು ದಿನಕ್ಕೆ ಒಂದು ಮಾರ್ನಿಂಗು ಆಫ್ಟರ್ನೂನ್ ಈವ್ನಿಂಗ್ ಕೆಲಸ ಮಾಡ್ತಾ ಇರಬೇಕು ಗೇಮ್ಸ್ ಆಡಬೇಕು ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಸುಮ್ಮನೆ ತಿಂದ್ಕೊಂಡು ತಿಂದ್ಕೊಂಡು ಮನೇಲೆ ಮನ್ಗಿ ಮನಿಗಿದ್ರಂತು ದಪ್ಪನೇ ಆಗ್ತಿರ್ತಾರೆ ಸಣ್ಣ ಆಗಲ್ಲ ಸಣ್ಣ ಆಗಬೇಕು ಅಂದ್ರೆ ನಾರ್ಮಲಾಗಿ ಹೆಲ್ತಿಯಾಗಿ ಮಾರ್ನಿಂಗ್ ಟೈಮ್ ಶಾರ್ಪ್ ಸಿಕ್ಸ್ ಇಲ್ಲಾ ಫೈವ್ ಎದ್ದೇಳ್ಬೇಕು ನೈಟು ಟೆನ್ನು ಇಲ್ಲಾ ನೈನು ಮಲಿಕ್ಕೊಬೇಕು ಚೆನ್ನಾಗಿ ನೀರು ಕುಡಿತಾ ಇರಬೇಕು ಫುಡ್ ಕಂಟ್ರೋಲಲ್ಲಿ ಇಟ್ಕೊಬೇಕು ಔಟ್ಸೈಡ್ ಫುಡ್ಗಳನ್ನೆಲ್ಲ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು ಈ ಗೋಬಿ ಪಾನಿಪುರಿ ಮಸಾಲೆ ಪೂರಿ ಜಂಕ್ ಫುಡ್ಸು ಆ ಥರದ್ದೆಲ್ಲ ತಿಂತಿದ್ದರೆ ದಪ್ಪ ಕೊಲೆಸ್ಟ್ರಲಾಗಿ ದಪ್ಪ ಆಗ್ತಿರ್ತೀವಿ ಅದೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಯಾವ್ ದಪ್ಪನು ಆಗಲ್ಲ ನಾವು ಮನೇಲು ಅಷ್ಟೆ ಜಾಸ್ತಿ ಎಣ್ಣೆ ಜಿಡ್ಡು ಎಣ್ಣೆ ಜಿಡ್ಡು ತುಪ್ಪ ಈ ಥರ ಎಲ್ಲ ಹಾಕೊಂಡು ತಿಂತಿದ್ದರೂ ದಪ್ಪ ಆಗ್ತಿರ್ತೀವಿ ಅವುಗಳನ್ನ ಕಂಟ್ರೋಲಲ್ಲಿ ಇಟ್ಕೊಬೇಕು ನಾವು ದಪ್ಪ ಆಗದೇ ಇರಂಗೆ ನ ಮಾರ್ನಿಂಗ್ ಟೈಮು ಅಷ್ಟೆ ಒಂದು ಕರೆಕ್ಟಾಗಿ ಏಳು ಗಂಟೆ ಎಂಟು ಗಂಟೆ ನಾಷ್ಟ ತಗೊಂಡರೆ ದಪ್ಪ ಆಗಲ್ಲ ಆಟೋಮೆಟಿಕ್ಕಾಗಿ ನಾರ್ಮಲಾಗೇ ಇರ್ತೀವಿ ಯಾಕೆಂತಂದರೆ ಮಾರ್ನಿಂಗ್ ಟೈಮ್ ಅಷ್ಟೊತ್ತಿಗೆ ತಗೊಳ್ಳೋ ಅಷ್ಟೊತ್ತಿಗೆ ತಗೊಬೇಕು ತಗೊಳ್ದೆನೆ ನಾವು ಟೆನ್ನು ನೈನು ಅಷ್ಟೊತ್ತಿಗೆ ತಗೊಂಡರೆ ಗ್ಯಾಸ್ ತುಂಬ್ಕೊತದೆ ನಮ್ಮ ಹೊಟ್ಟೆಲಿ ಆವಾಗ ನಾವು ದಪ್ಪ ಆಗೋದಕ್ಕೆ ಆಗ್ತೀವಿ ನಾವೀಗ ಬೇರೆಯವರು ನಮ್ಮನ್ನ ದಪ್ಪ ಇದ್ದಾರೆ ಅಂತಂದಾಗ ಅವ್ರು ನಾವೇನು ತಿನ್ನಲ್ಲ ಅಂದ್ರು ದಪ್ಪ ದಪ್ಪಾಗಿರ್ತೀವಿ ಯಾಕಂತಂದರೆ ಅದು ಗ್ಯಾಸ್ಗಳು ತುಂಬ್ಕೊಂಡು ಇರುತ್ತೆ ಆ ಗ್ಯಾಸ್ಗಳು ಬರ್ಬಾರದು ಸಣ್ಣ ಇರಬೇಕು ಅಂತಂದರೆ ಮಾರ್ನಿಂಗ್ ಟೈಮ್ ಅಷ್ಟು ತಿನ್ನಬೇಕು ಆಫ್ಟರ್ನೂನ್ ಕರೆಕ್ಟಾಗಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ತಿನ್ನಬೇಕು ನೈಟು ಅಷ್ಟೇ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿಗೆ ತಿನ್ಬೇಕು ಈ ಟೈಮಿಂಗ್ಸು ಕಂಟ್ರೋಲಲ್ಲಿ ಇಟ್ಕೊಂಡು ಫುಡ್ಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಎಕ್ಸರ್ಸೈಝು ಯೋಗ ಇವೆಲ್ಲ ಮಾಡ್ಕೊಂಡಿದ್ದರೆ ನಾವು ಸಣ್ಣ ಇರ್ತೀವಿ ಏನು ದಪ್ಪನು ಆಗಲ್ಲ ಇಷ್ಟೆ ಸಾಕು ನಮಗೆ ಮನೆ ಮದ್ದುಗಳಾಗಿರೋದಿಕ್ಕೆ ಔಟ್ಸೈಡ್ ತಿನೋದನ್ನ ಅವಾಯ್ಡ್ ಮಾಡ್ಕೊಂಡಿದ್ದರೆ